ಹಲೋ ಹಾಂ ಮ್ಯಾಮ್ ಹಾಂ ಪ್ರತಿಭಾ ಹೇಳಿ ಹಾಂ ಅಂದರೆ ಈಗ ನೀವು ಟೂರಿಸ್ಟಾಗಿ ಬಂದಿರೋದ್ರಿಂದ ದಾವಣಗೆರೆ ನಿಮಗೆ ಹೊಸ್ದಾಗಿರ್ಬೋದು ನೀವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ನಾನು ಹೇಳ್ತೀನಿ ನಿಮಗೆ ಫುಡ್ ಬಗ್ಗೆನೇ ಮಾತಾಡಿ ಹಾಂ ಮ್ಯಾಮ್ ಹಾಂ ನಾನು ಇಲ್ಲೇ ನಾನು ಇಲ್ಲೇ ಹುಟ್ಟಿ ಬೆಳ್ದಿರೋದ್ರಿಂದ ನನಗೆ ದಾವಣಗೆರೆ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ದಾವಣಗೆರೆ ಬೆಣ್ಣೆ ದೋಸೆಗೆ ತುಂಬಾ ಪ್ರಖ್ಯಾತಿ ಪಡೆದಿದೆ ಅದಕ್ಕಾಗಿ ನೀವು ಇಲ್ಲಿ ಎಷ್ಟೊಂದು ಬಾ ಭಾಳ ಅಂದರೆ ಒಂದು ಐದರಿಂದ ಐದರಿಂದ ಆರಂತೂ ನಿಮಗೆ ತುಂಬ ಪ್ರಖ್ಯಾತ ಇರುವಂಥ ದೋಸೆ ಹೋಟೆಲ್ಗಳಿವೆ ನೀವು ಯಾವ ಹೋಟೆಲಿಗೆ ಹೋಗೋಕ್ಕೆ ಬಯಸ್ತಿರೋ ಆ ಹೋಟೆಲಿಗೆ ನಾನು ನಿಮಗೆ ಪ್ರಿಫರ್ ಮಾಡಬಹುದು

ಹಾಂ ಆ ಥರ ಅಂದರೆ ನಿಮಗೆ ತುಂಬ ರುಚಿಕರವಾದ ಹೋಟೆಲ್ಗಳಂದರೆ ಇಲ್ಲಿ ಇಲ್ಲಿ ಗುಂಡಿ ಸರ್ಕಲ್ಗಿಂತ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಕಾಮಧೇನು ಹೋಟೆಲ್ ಆ ಥರ ಹೋಟೆಲ್ ಹೆಸರಿದೆ ಅದು ತುಂಬಾ ಪ್ರಖ್ಯಾತಿ ಪಡೆದಿರೋದೇ ಬೆಣ್ಣೆ ದೋಸೆಗೋಸ್ಕರ ನೀವು ಅಲ್ಲಿ ಹೋದರೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಮತ್ತು ಬೇರೆ ಬೇರೆ ಥರ ಅಲಂಕಾರ ಮಾಡಿ ನಿಮಗೆ ದೋಸೆ ಕೊಡ್ತಾರೆ ನೋಡಲಿಕ್ಕಂತೂ ನೋಡಿದರೇನೇ ತಿನ್ನಬೇಕು ಅಂತ ಆಸೆ ಆಗುತ್ತೆ ನೀವು ಪ್ರೈ ಈಗ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದಂದ್ರೆ ಏನಿಲ್ಲ ಅದೆಲ್ಲ ಸಾಮಾನ್ಯವಾಗಿ ನಿಮಗೆ ಹೇಗೆ ನಿಮ್ಮ ಊರುಗಳಲ್ಲಿ ಸಿಗುತ್ತೋ ಅದೇ ರೀತಿಯಲ್ಲೇ ನಿಮಗೆ ಬೆಲೆಯಲ್ಲಿ ಸಿಗುತ್ತೆ ಆದರೂ ನಿಮಗೆ ಯಾವ ರುಚಿ ತಕ್ಕನಂಗೆ ನೀವು ಅಲ್ಲಿ ಹೋಗಿ ಆರ್ಡರ್ ಮಾಡಿ ನೀವು ಖರೀದಿ ಮಾಡಿಕೊಂಡು ತಿನ್ನಬೇಕು ಅಂದರೆ ನನ್ ನನ್ನ ಪ್ರಕಾರ ಕಾಮಧೇನು ಹೋಟೆಲ್ ತುಂಬ ಉಪಹಾರಕ್ಕೆ ಚೆನ್ನಾಗಿದೆ ನೀವು ಅಲ್ಲಿ ಹೋದರೆ ನಿಮಗೆ ಒಳ್ಳೆ ಊಟ ಮಾಡಲಿಕ್ಕೆ ಸಿಗುತ್ತೆ ಹಾಂ ನಾನು ತುಂಬ ಸಲ ಹೋಗಿದ್ದೀನಿ ಸೊ ಅಲ್ಲಿ ತುಂಬ ಚೆನ್ನಾಗಿರೋದೇನು ನಾನು ನಿಮಗೆ ಅದನ್ನೇ ಹೇಳ್ತಿದ್ದೀನಿ ನೀವು ಅಲ್ಲೇ ಹೋದರೆ ನಿಮಗೆ ಊಟ ಮಾಡಿದ ತೃಪ್ತಿಯೂ ಸಿಗುತ್ತೆ ಹಾಗೇ ಬೆಲೆ ಕೂಡ ಕಡಿಮೆ ಇರುತ್ತೆ ನೀವು ಅಲ್ಲೇ ಹೋಗಿ

ಬಾಯ್ ಮ್ಯಾಮ್ ಬಾಯ್